ಹಲೋ ಹಾಂ ಹೇಳ್ರಿ ಹಾಂ ರೀ

ಹಾಂ ಅದನ್ನ ಮಾಡ್ಬೇಕು ಅನ್ನೊ ಒಂದ್ ತಿಯರಿ ಐತಿ ರೀ ಅಂದ್ರ ನಾವು ಕಮಿಟಿ ಒಳಗ ಎಲ್ಲ ಕೂಡಿ ಮಾತಾಡಿ ಹಾಂ ಮುಂದ ಪ್ರೊಸಿಜರ್ ನೋಡ್ಬೇಕು ಹಾಂ ಆಯ್ತು ತಗೋ ರೀ ಮಾಡುದ ಅದು ತಿಯರಿ ಮಾಡ್ಬೇಕನ್ ಹಾಂ ಹಾಂ ಎಲ್ಲ ವಿಚಾರ ಮಾಡೆ ಮಾಡ್ಬಿಟ್ಟು ಹೋದ ತಿಳ್ಕೊಂದೆ ಎಲ್ಲ ನಿಮ್ಮ ಹ್ಞೂ ರೊಕ್ಕು ಭಾಳ ಹತ್ತುತೆ ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಮಾಡಿ ಬರುತೀವಿ ಮತ್ತು ಪಕ್ನೆ ಮಾಡಿ ಕೊಡಕೆ ಆಗೋದಿಲ್ಲ ಸ್ವಲ್ಪ ಟೈಮ್ ಹಿಡಿಯುದೆ ಆದರೆ ಮಾಡ್ತೇವ್ರ್ಯ ಅಂದರೆ ಈಗ ಎಲ್ಲ ಪ್ರೆಶರ್ ಆಗಿ ಬರಂಗಿಲ್ಲ ಅದ ರೊಕ್ಕದೆ ತಮ್ಮಡ್ ಬಾಡ ಆತಿತ್ತ ಆ ಸಂಬಂಧ ತಗೊಳಗೆದೇವು ಹಾಂ ಎಲ್ಲಾರು ಪಾಸ್ ಆಗೋದು ಕಡ್ಮಿ ಅತಿತ್ಯ ಅದರ ಸಂಬಂಧ ನೋಡಿ ಇದು ಮಾಡಿ ಕೊಡ್ತೀನಿ ಹಾಂ ಆಯ್ತು